ನನಗೆ ಒಂದು ಚಿಕ್ಕ ವಯಸ್ಸಿನಿಂದಲೂ ಒಂದು ಫೋಟೋಗ್ರಾಫಿ ಮೇಲೆ ತುಂಬ ಆಸಕ್ತಿ ಇದ್ದರಿಂದ ನಾನು ಅವಾಗ ಅವಾಗಲೇ ಒನ್ ನನ್ನ ಕ್ಯಾಮ್ರದಲ್ಲಿ ಮತ್ತೆ ಮೊಬೈಲುಗಳಲ್ಲೆಲ್ಲ ತುಂಬ ಒಂದು ಫೋಟೋಗಳನ್ನ ಸೆರೆಹಿಡಿತಾ ಇರ್ತೀನಿ ತುಂಬ ಒಂದು ಆನ್ಲೈನ್ ಕಾಂಪಿಟೇಷನ್ನಲ್ಲೆಲ್ಲ ಭಾಗವಹಿಸಿದ್ದೀನಿ ಮತ್ತು ನಾನು ಒಂದು ಫೋಟೋಗ್ರಾಫಿಯ ಒಂದು ತಂತ್ರಗಳನ್ನ ಎಲ್ಲ ಕಲ್ತಿದ್ದೀನಿ ಅಂದರೆ ಒಂದು ಯೂಟ್ಯೂಬ್ ಕ್ಲಾಸ್ಗಳಲ್ಲಿ ನಾನು ಒಬ್ಬ ವ್ಯಕ್ತಿ ಇದ್ದಾರೆ ಜಾನ್ ಅಂತ ಇವ ಈ ವ್ಯಕ್ತಿ ಒಂದು ತುಂಬನೇ ಒಂದು ಪ್ರಸಿದ್ಧ ಯೂಟ್ಯೂಬು ಇದರ ಚಾನಲ್ಲುಗಳಲ್ಲಿ ಈ ವ್ಯಕ್ತಿ ಒಂದು ಯಾವ ರೀತಿ ಒಂದು ಫೋಟೋ ಇವಾಗ ಡಿ ಎಸ್ ಎಲ್ ಆರ್ ಕ್ಯಾಮ್ರ ಯೂಸ್ ಮಾಡಿ ನಾವು ಯಾವ ಥರ ಒಂದು ಲೆನ್ಸ್ಗಳ್ನ ಯೂಸ್ ಮಾಡಬೇಕು ಯಾವ ಸಂದರ್ಭದಲ್ಲಿ ಮತ್ತು ಯಾವ ಪ್ಲೇಸಿ ಯಾವೊಂದು ಶೇಡಿಗೆ ಯಾವ ಥರ ಲೆನ್ಸ್ಗಳನ್ನ ಯೂಸ್ ಮಾಡ್ಬೇಕು ಅನ್ನೋದನ್ನ ಈ ವ್ಯಕ್ತಿಯಿಂದ ಕಲಿತಿದ್ದೆ ಇದು ಒಂದು ತುಂಬನೇ ಒಂದು ಯೂಸ್ಫುಲ್ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಇವಾಗ ನಮಗೆ ತಿಳ್ದಿರೋಲ್ಲ ಮತ್ತೆ ನಮಗೆ ಕ್ಲಾಸಸ್ಗಳಿಗೆ ಹೋಗೋದ್ಕಿಂತ ನಮಗೆ ನಮಗೆ ಯಾವ್ದ್ರ ಮೇಲೆ ಆಸಕ್ತಿ ಇದೆ ಅನ್ನೋದನ್ನು ನಾವು ನಾವೇ ಒಂದು ಯೂಟ್ಯೂಬಲ್ಲಿ ವೀಡಿಯೋಗಳ್ನ ನೋಡಿ ಕಲಿಬೋದು ಒಂದು ತುಂಬ ಯೂಸ್ಫುಲ್ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಂದು ಯಾವ ರೀತಿ ಒಂದು ಕ್ಯಾಮ್ರಾದ ಲೆನ್ಸ್ಗಳ್ನ ಉಪಯೋಗಿಸಬೇಕು ಮತ್ತು ಯಾವ ಫೋಟೋಗಳನ್ನ ಹೆಂಗೆ ತೆಗಿಬೇಕು ಮತ್ತೆ ಯವ ಶೇಡಲ್ಲಿ ಯಾವ ಒಂದು ಪ್ರೊಜೆಕ್ಟರ್ಗಳನ್ನ ಯೂಸ್ ಮಾಡಬೇಕು ಅನೋದನ್ನೆಲ್ಲ ಈ ವ್ಯಕ್ತಿ ತುಂಬ ಒಂದು ಸುಂದರವಾಗಿ ಮತ್ತು ತುಂಬ ಒಂದು ಈಝಿಯಾಗಿ ಹೇಳ್ಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ ಯಾಕೆಂದರೆ ಇವಾಗ ನಮ್ಮಗಳಿಗೆ ಗೊತ್ತಾಗೋಲ್ಲ ಕ್ಯಾಮ್ರಗಳು ಹೆಂಗೆ ಯೂಸ್ ಮಾಡಬೇಕು ಏನು ಅಂತ ಆದರೆ ಇಂಥ ವ್ಯಕ್ತಿಗಳನ್ನ ನಾವು ಫಾಲೋ ಮಾಡಿದಾಗ ಏನು ಆಗುತ್ತೆ ಅಂದರೆ ಒಂದು ತುಂಬ ಒಂದು ಬೇಗನೆ ಕಲಿಬೋದು ನಾವು ಕ್ಯಾ ಒಂದು ಡಿ ಎಸ್ ಎಲ್ ಆರ್ಗೆ ಯಾವ ರೀತಿ ಲೆನ್ಸ್ಗಳನ್ನ ಇವಾಗ ಫಸ್ಟ್ ಆಫ್ ಆಲ್ ನಾವು ಕ್ಯಾಮ್ರಾಗಳು ತಗೊಂಡಾಗ ಹೇಗೆ ನಾವು ಕ್ಯಾಮ್ರನ ಆನ್ ಮಾಡಬೇಕು ಹೆಂಗೆ ಕೂಡ ತಿಳಿದಿರಲ್ಲ ಆರೆ ನೀವು ಯೂಸರ್ ಮ್ಯಾನುವಲ್ ಪ್ರಕಾರ ನೀವು ಕಲಿತೀರ ಅಂದರೆ ಅದು ತುಂಬ ಕಷ್ಟವಾಗುತ್ತೆ ಆದರೆ ನೀವು ಯೂಟೂಬ್ ಒಂದು ಚಾನಲಲ್ಲಿ ಇಲ್ಲ ನಿಮಗೆ ಯಾರೋ ಒಬ್ಬರು ತಿಳಿದಿರೊ ವ್ಯಕ್ತಿಗಳಿದ್ರೆ ನೀವು ಅವರ ಹತ್ರ ಕಲ್ತಿರ್ಬೋದು ಇಲ್ಲ ಅಂದ್ರೆ ನೀವು ತಗೊಂಡ ಕ್ಯಾಮ್ರಾ ಅಂಗ್ಡಿಗಳಲ್ಲೆ ಹೇಳ್ಕೊಡ್ತಾರೆ ಆದರೆ ನೀವು ಒಂದು ನಾರ್ಮಲ್ ಬೇಸಿಕ್ ಹೇಳ್ಕೊಡ್ತಾರವ್ರು ಆದರೆ ನೆಕ್ಸ್ಟ್ ಲೆವೆಲ್ ನೀವು ಏನಾರ ಕಲಿಬೇಕು ಅಂದರೆ ನೀವು ಒಂದು ತಿಳಿದಿರೊ ವ್ಯಕ್ತಿಗಳನ್ನ ಇಲ್ಲ ಅಂದ್ರೆ ಒಂದು ಸ್ಕಿಲ್ಡ್ ವ್ಯಕ್ತಿಗಳ ಹತ್ರನೇ ನೀವು ಕಲಿಬೇಕು ಇಲ್ಲ ಅಂದ್ರೆ ನಿಮಗೆ ಈ ಥರ ಒಂದು ಆನ್ಲೈನಲ್ಲಿ ಒಬ್ಬ ಕ್ಲೋ ಕೋಚಿಂಗ್ಗಳು ಕೊಡುವಂಥ ವ್ಯಕ್ತಿಗಳನ್ನ ನೀವು ಫಾಲೋ ಮಾಡ್ದಾಗ ಏನು ಆಗುತ್ತೆ ಅಂದರೆ ಅದರಲ್ಲೂ ಕೂಡ ನೀವು ತುಂಬನೇ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೊ ಒಂದು ಅಗತ್ಯ ಮತ್ತು ಇನ್ಫಾರ್ಮೇಷನ್ನ ನೀವು ತಿಳ್ಕೊಳ್ಬೋದು ಯಾಕೆಂದರೆ ಇವಾಗ ಲೆನ್ಸ್ಗಳನ್ನ ಯಾವ ರೀತಿ ನಾವು ಯೂಸ್ ಮಾಡಬೇಕು ಇವಾಗ ಒಂದು ಬಿಸಿಲಲ್ಲಿ ಎಷ್ಟು ಒಂದು ಶೇಡು ಮತ್ತೆ ಎಷ್ಟು ಒಂದು ಲೆನ್ಸ್ಗಳನ್ನ ನಾವು ಯೂಸ್ ಮಾಡ್ಬೇಕು ಅನ್ನೋದನ್ನ ಪ್ರತಿಯೊಂದನ್ನೂ ಇವರು ತೋರಿಸ್ಕೊಡ್ತಾರೆ ಇವಾಗ ನೀವು ಯಾವ್ದಾರ ಒಂದು ದೂರದ ಆಬ್ಜೆಕ್ಟ್ನ ನೀವು ಝೂಮ್ ಮಾಡ್ತಾಯಿದ್ದೀರಿ ಅಂದರೆ ಡಿ ಎಸ್ ಆರಲ್ಲಿ ಎಷ್ಟು ಝೂಮ್ ಮಾಡಿದ್ರೆ ಕ್ಲಾರಿಟಿ ಬರುತ್ತೆ ಎಷ್ಟು ಝೂಮ್ ಮಾಡಿಲ್ಲ ಅಂದರೆ ಕ್ಲಾರಿಟಿ ಬರನಲ್ಲ ಪ್ರತಿಯೊಂದೂ ನೀವು ತಿಳ್ಕೊಳ್ಬೇಕು ಅವಾಗಲೆ ನೀವು ಫೋಟೋಗ್ರಾಫಿಯಲ್ಲಿ ಒಂದು ತುಂಬನೇ ಒಂದು ಗುರೀನ ಸಾಧಿಸ್ಬೋದು ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವಾಗ ನಾನೂ ಒಂದೂ ಚಿಕ್ಕ ಬಳ್ಳಾಪುರದರೋ ನಂದಿ ಹಿಲ್ಸ್ಗೆಲ್ಲ ಹೋದಾಗ ದೂರದಲ್ಲಿರೊ ಕೋತಿಗಳ್ನೆಲ್ಲ ನಾವು ಹತ್ರದಲ್ಲೇ ತೆಗೆಯೋ ಥರ ಒಂದು ಫೋಟೋ ಲೆನ್ಸ್ಗಳ್ನ ಯೂಸ್ ಮಾಡಿ ನಾವು ಫೋಟೋನ ಸೆರೆ ಹಿಡಿತಿದ್ವಿ ಇದನ್ನೆಲ್ಲ ನಾವು ಕಲಿಬೇಕು ಯಾಕೆಂದರೆ ನಾವು ಹತ್ರದಿಂದ ಹೋಗಿ ತೆಗೆಯೋದು ತುಂಬ ಒಂದು ಡೇಂಜರಸ್ಸಾಗಿ ಇರುತ್ತೆ ಅದರಲ್ಲೂ ಕೂಡ ಒಂದು ಫಾರೆಸ್ಟ್ ಫೋಟೋಗ್ರಾಫಿಯಲ್ಲೆಲ್ಲ ತುಂಬ ಡೇಂಜರ್ ಇರುತ್ತೆ ಯಾಕೆಂದ್ರೆ ಹುಲಿಗಳು ಇರ್ತವೆ ಒಂದು ಪ್ರಾಣಿಗುಳು ಹಾನಿ ಮಾಡುವ ಸಾಧ್ಯತೆ ಇರುತ್ತೆ ಆದ್ದರಿಂದ ನಾವು ಆದಷ್ಟು ಈ ಥರ ಲೆನ್ಸ್ಗಳನ್ನೆಲ್ಲ ಯೂಸ್ ಮಾಡಿ ಒಂದು ದೂರದಿಂದಲೇ ನಾವು ತೆಗಿಯೋದನ್ನ ಕಲಿಬೇಕು ಇದೆಲ್ಲ ತುಂಬನೇ ಒಂದು ಸ್ಕಿಲ್ಸ್ ಇರುತ್ತೆ ತುಂಬನೇ ಒಂದು ಟೆಕ್ನಾಲಜಿನ ನಾವು ಯೂಸ್ ಮಾಡ್ಕೊಳ್ಬೇಕು ತುಂಬನೇ ಒಂದು ಕಲಿಯೋದು ಇರುತ್ತೆ ಇದನ್ನೆಲ್ಲ ನಾವು ಕಲಿಯೋದು ಒಂದು ತುಂಬ ಒಂದು ಟೈಮ್ ತಗೊಳ್ಳುತ್ತೆ ಆದ್ದರಿಂದ ನಾನು ನಾನು ಈ ವ್ಯಕ್ತಿಯಿಂದ ಈ ಥರ ಒಂದು ಸ್ಕಿಲ್ಸ್ಗಳ್ನ ಒಂದು ಇದನ್ನೆಲ್ಲ ಕಲಿತಿದ್ದೆ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ